ಹೆಲೋ ಪಂಜುರ್ಲಿ ಹೋಟೆಲಾ ಇದು ಹೌದಾ ಹಾಂ ನಮಗೆ ನಾವು ನಮ್ಮ ಕುಟುಂಬದವ್ರ ಜೊತೆಗೆ ಮತ್ತು ಗೆಳೆಯರೊಂದಿಗೆ ನಿಮ್ಮ ರೆಸ್ಟೋರೆಂಟ್ಗೆ ಬರಬೇಕಂತ ಅಂದ್ಕೊಂಡಿದ್ದೀವಿ ಇದು ಎಲ್ಲಿ ಬರುತ್ತೆ ಯಾವ ಏರ್ಯಾ ಹಾಂ ಹಾಂ ಹಾಂ ವಿದ್ಯಾನಗರ್ದಲ್ಲಿ ಬರುತ್ತಾ ಓಕೇ ಅದರದು ಸ್ವಲ್ಪ ನಿಮ್ಮದು ಲೊಕೇಷನ ನಮಗೆ ವಾಟ್ಸಾಪಲ್ಲಿ ಶೇರ್ ಮಾಡ್ಬೌದಾ ನೀವು ಹಾಂ ಓಕೆ ಇವಾಗ ಸೆಂಡ್ ಮಾಡಿ ನಮ್ಮ ಅಡ್ರ ನಮ್ಮದು ಮೊಬೈಲ್ ನಂಬರಿಗೆ ಆಮೇಲೆ ನಮಗೆ ಮೊದಲೇ ಇವಾಗ ಯಾವ ಟೈಮ್ಗೆ ಸ್ಟಾಟ್ ಆಗುತ್ತೆ ಓಟೆಲ್ ನಿಮ್ಮದು ಮುನ್ ಮುಂಜಾನೆ ಹತ್ತು ಗಂಟೆಗಾ ಓಕೆ ಹಾಗಿದ್ದರೆ ನಮಗೆ ಮುಂಚೆಯೇ ಟೇಬಲ್ ಲಭ್ಯತೆ ಸಿಗುತ್ತಾ ನಿಮ್ಮಲ್ಲಿ ಹೌದಾ ಹಾಂ ಓಕೆ ಹಾಗಿದ್ದರೆ ಒಂದು ನಾಲ್ಕು ಟೇಬಲ ರಿಸರ್ವ್ ಮಾಡಿಬಿಡಿ ನಮ್ಮ ಹೆಸರಲ್ಲಿ ಈ ನಂಬರ್ ಹಾಕಿ ರಿಸರ್ವ್ ಮಾಡಿ ಆಮೇಲೆ ನಿಮ್ಮ ಓಟೆಲಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಇದೆಯಾ ಹಾಂ ಓಕೆ ಓಕೆ ಹಾಗಿದ್ದರೆ ಸ್ವಲ್ಪ ಸಮಯದ ಬಗ್ಗೆ ಹೇಳ್ತೀರಾ ಯಾವ ಯಾವ ಸಮಯಕ್ಕೆ ಓಟೆಲ್ ಮುಚ್ಚುತ್ತೆ ಮುಚ್ತದೆ ಅಂದರೆ ನಾವು ಬರ್ಲಿಕ್ಕೆ ನಮಗೆ ಟೈಮ್ ಸ್ವಲ್ಪ ಸೆಟ್ ಮಾಡ್ಕೊತಿವಿ ಹಾಗೆ ಹ್ಞೂ ಹೌದಾ ಹಾಂ ಹಾಂ ಹಾಂ ಹಾಂ ಆಮೇಲೆ ನಮಗೆ ಊಟದ ಇದು ಎಲ್ಲ ಚೆನ್ನಾಗಿರುತ್ತಾ ನಿಮ್ಮದು ಹೋಟೆಲಲ್ಲಿ ಸ್ವಲ್ಪ ದೊಡ್ಡದಾಗಿರೋ ಹಾಲ್ ಆ ಥರ ಎಲ್ಲ ಇದೆ ಅಲ್ಲವಾ ಹಾಂ ಹಾಂ ಓಕೆ ಹಾಗಿದ್ರೆ ನಾವು ಮುಂಚೆಯೇ ಟೇ ಇದು ಬುಕ್ ಬುಕ್ ಮಾಡಬೇಕಾ ಟೇಬಲ್ಲು ಹಾಂ ಹಾಂ ಓಕೆ ಕಾರಿನ ಸೌಲಭ್ಯ ಪಾರ್ಕು ಪಾರ್ಕಿಂಗ್ಗೆ ಎಲ್ಲ ವ್ಯವಸ್ಥಿತವಾಗಿ ಇದೆಯಲ್ಲ ನಿಮ್ಮಲ್ಲಿ ಹ್ಞೂ ಸರಿ ಹಾಗಿದ್ದರೆ ನಾವು ಹತ್ತು ಗಂಟೆ ಹನ್ನೊ ಹನ್ನೆರಡು ಗಂಟೆಗೆ ಹಾಗೆಲ್ಲ ಬರ್ತೇವೆ ನಮಗೆ ಒಂದು ನಾಲ್ಕು ಟೇಬಲ ಬುಕ್ ಮಾಡಿಬಿಡಿ ಮುಂಚೆಯೇ ನಾವು ಮುಂಚೆ ಇವಾಗ ಏನಾದರೂ ಮುಂಚೆಯೇ ಹಣ ಪಾವತಿಸಬೇಕಾ ನಿಮಗೆ ಹಾಗಿದ್ದರೆ ನಾವು ಆನ್ಲೈನಲ್ಲಿ ನಿಮಗೆ ಫೋನ್ಪೆ ಮಾಡ್ತೇವೆ ನೀವು ಅದು ನಮಗೆ ಟೇಬಲನ್ನ ರಿಸರ್ವ್ ಮಾಡಿಬಿಡಿ ಆಯಿತಾ ಹಾಂ ಸರಿ ಸರಿ ನಾವು ಹನ್ನೆರಡು ಗಂಟೆ ಅಷ್ಟೊತ್ತಿಗೆಲ್ಲ ಬರ್ತೇವೆ ಹಾಂ ಹಾಂ ಸರಿ ಹಾಂ ಓಕೆ ಓಕೆ ಬಾಯ್